ನಮಸ್ಕಾರ ನಾನು ಲೈಕ್ ಕುಕ್ಕಿಂಗೆ ಬಂದಾಗ ನಾನು ಇನ್ನು ತನಕ ಲೈಕ್ ನಾನಾಗೆ ಸ್ವತಹ ಓನ್ ಆಗಿ ಮಾಡಿದ್ದು ಅಂದರೆ ಒಂದು ವೆಜಿಟೇಬಲ್ ಪಲಾವ್ ಅದು ಮತ್ತು ಸ್ವೀಟಲ್ಲೀ ಗೋಧಿ ಹಿಟ್ಟಿನ ಹಲ್ವ ಹ ಇದು ಎರಡು ನನಗೆ ಸ್ವಲ್ಪ ಟಫ್ ಹಾಗೇ ಅನ್ಸುತ್ತೆ ಆಮೇಲ್ ಲೈಕ್ ಮಾಡೋದು ಟಫ್ ಅನ್ಸುತ್ತೆ ಯಾಕಂದರೆ ಫಸ್ಟ್ ಅಂದರೆ ಪಲಾವ್ ಪಲಾವ್ ಅಲ್ಲೀ ಲೈಕ್ ತುಂಬ ತರಕಾರಿಗಳೆಲ್ಲ ಬೇಕಾಗತ್ತಲ್ಲ ಅದೆಲ್ಲ ತರಕಾರಿಗಳನ್ನ ಕಟ್ ಮಾಡೋಕೆ ತುಂಬ ಟೈಮ್ ಬೇಕಾಗುತ್ತೆ ಸೊ ಆ ಥರ ಟೈಮು ಲೈಕ್ ಜಾಸ್ತಿ ಟೈಮ್ ಕನ್ಸುಮಿಂಗ್ ಇದೆಯಲ್ಲ ಅದಕ್ಕೆ ಲೈಕ್ ಟಫ್ ಇದೆ ಮತ್ತು ಅಂದ್ರೆ ಪಲಾವ್ ಅಷ್ಟು ಟಫ್ ಇಲ್ಲ ಬಟ್ ಗೋಧಿ ಹಿಟ್ಟಿನ ಹಲ್ವ ಅದು ಇನ್ನು ಟಫ್ ಅನ್ಸುತ್ತೆ ಯಾಕಂದರೆ ಗೋಧಿ ಹಿಟ್ಟಿನ ಹಲ್ವಾ ಅಲ್ಲಿ ಏನು ಆಗ್ಬೇಕು ಅಂದರೆ ಫಸ್ಟ್ ಲೈಕ್ ಯಾವುದು ಅದು ಒಂದು ಸ್ವೀಟ್ ಅಲ್ಲ ಯಾವುದು ಸ್ವೀಟ್ ಆಗಲಿ ಸ್ವೀಟ್ ಲೈಕ್ ಕಂಪಾರಿಟಿವ್ಲಿ ಲೈಕ್ ಬೇರೇ ಥಿಂಗ್ಸಿಗೆ ಲೈಕ್ ಬೇರೆ ಡಿಷಸ್ಗೆ ಕಂಪೇರ್ ಮಾಡಿದರೆ ಸ್ವೀಟ್ ಸ್ವಲ್ಪ ಟಫ್ ಇರುತ್ತೆ ಮಾಡೋಕೆ ಸ್ವಲ್ಪ ಕಷ್ಟ ಯಾಕಂದರೆ ಫಸ್ಟ್ ಇಲ್ಲ ಏನು ಮಾಡ್ತೀನಿ ಅಂದರೆ ನಾವು ಪಾತ್ರೆಯಲ್ಲಿ ಲೈಕ್ ತುಪ್ಪ ಹಾಕ್ತೀವಿ ತುಪ್ಪ ಹಾಕಾದ್ಮೇಲೆ ಗೋಧಿ ಹಿಟ್ಟು ಹಾಕ್ತೀವಲ್ಲ ಗೋಧಿ ಹಿಟ್ಟು ಹಾಕಿ ಅದು ಹುರಿಬೇಕು ಅದು ಹುರಿಯುವಾಗ ಲೈಕ್ ಗಂಟು ಬೀಳಬಾರ್ದಲ್ಲ ಗಂಟು ಬೀಳಬಾರ್ದು ಅದು ಕಂಟಿನ್ಯೂಯಸ್ ಕೈ ಆಡಿಸ್ತಾ ಇರ್ಬೇಕು ಅದರಲ್ಲಿ ಲೈಕ್ ಅದು ಒನ್ ಅರ್ಧ ತಾಸು ಒಳಗಂತು ಆಗೋದಿಲ್ಲ ಅದು ಲೈಕ್ ಮಿನಿಮಮ್ ಲೈಕ್ ಫೋರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಬೇಕು ಅದಕ್ಕೆ ಅದಕ್ಕೆ ಲೈಕ್ ಕಂಟಿನ್ಯೂಯಸ್ ಕೈ ಆಡಿಸ್ತಾ ಕೈ ಆಡಿಸ್ತಾ ಎಲ್ಲ ಇರಬೇಕಲ್ಲ ಅದೇ ಲೈಕ್ ಸ್ವಲ್ಪ ಕಷ್ಟ ಮತ್ತು ಮತ್ತು ಏನಂದರೆ ಅದು ಕೈ ಆಡಿಸ್ತಾ ಹೋಗ್ಬೇಕು ಅದು ಕಂಪ್ಲೀಟಾಗಿ ಹಿಟ್ಟು ಹುರಿ ಹುರಿಯೋ ತನಕ ಕಂಪ್ಲೀಟಾಗಿ ಹಿಟ್ಟು ಹುರ್ದು ಆದ್ಮೇಲೆ ಮತ್ತು ಏನು ಮಾಡ್ಬೇಕಂದರೆ ಅದರಲ್ಲಿ ಸಕ್ಕರೆ ಅಥ್ವ ಬೆಲ್ಲ ಹಾಕ್ಬೇಕು ಅದು ಸಕ್ಕರೆ ಅಥ್ವ ಬೆಲ್ಲ ಹಾಕಾದ್ಮೇಲೆ ಅದು ಸಪೋಸ್ ನೀವು ಸಕ್ಕರೆ ಅಥ್ವ ಬೆಲ್ಲ ಯಾವುದೇ ಆಗಲಿ ಎರಡೂ ಪಾಕ ಬಿಡುತ್ತಲ್ಲ ಪಾಕ ಬಿಟ್ಟಾಗ ಮತ್ತು ಅದು ಕ ಗಂಟು ಬೀಳಬಾರ್ದು ಹಿಟ್ಟಿನೊಟ್ಟಿಗೆ ಗಂಟು ಆಯ್ತು ಅಂದರೆ ಅದು ಆ ಥರ ಅನ್ ಕುಕ್ಡ್ ರಾ ಆಗಿರುತ್ತೆ ಅದು ಹಿಟ್ಟು ಆ ಪಾರ್ಟು ಲೈಕ್ ಆ ಪಾರ್ಟ್ ಗಂಟು ಬಿದ್ದಿದೆ ಅಲ್ಲ ಅದ್ಕೆ ಅದ್ಕೆ ಕಂಟಿನ್ಯೂಯಸ್ ಆಗಿ ಲೈಕ್ ಕೈ ಆಡಿಸ್ತಾ ಇರಬೇಕು ಮತ್ತು ಕೈ ನೋವು ತೋ ಬರುತ್ತೆ ಹಲ್ವಾ ಮಾಡಿ ಆದ್ಮೇಲೆ ಅದೇ ಒಂದು ಪ್ರಾಬ್ಲಮ್ ಮತ್ತು ಅಂದರೆ ಸ್ವೀಟ್ ಆ ವಾಸನೆ ಅಂತು ತುಂಬ ಚೆನ್ನಾಗ್ ಬರುತ್ತೆ ಬಿಡು ಅದರಲ್ಲಿ ಏನಿಲ್ಲ ಬಟ್ ಅದು ಪ್ರೊಸೆಸ್ ಇದೆಯಲ್ಲ ಗಂಟು ಬೀಳ್ಬಾರ್ದು ಅಂತ ಅದು ತುಂಬಾ ಟಫ್ ಇರುತ್ತೆ ಲೈಕ್ ಚಾಲೆಂಜಿಂಗ್ ಸ್ವಲ್ಪ ಟಫ್ ಅಂದರೆ ಆ ಥರ ಅಲ್ಲ ಸ್ವಲ್ಪ ಚಾಲೆಂಜಿಂಗ್ ಇರುತ್ತೆ ಲೈಕ್ ಕೈ ಆಡಿಸ್ತಾ ಕಂಟಿನ್ಯೂಯಸ್ ಕೈ ಆಡ್ತಾ ಇರಬೇಕು ಲೈಕ್ ನಡುವಲ್ಲಿ ಎಲ್ಲಾದ್ರು ನೀವು ಕೈ ಆಡಿಸೋದ್ ಬಿಟ್ಟಿದೆ ಅಂದರೆ ಕೆಳಗೆ ಹೊತ್ತಿ ಹೋಗುತ್ತೆ ಮತ್ತು ಹೊತ್ತಿ ಹೋಗಿದ್ದೂ ತಿನ್ನೋಕೆ ಯಾರು ತಿನ್ನೋದಿಲ್ಲಲ್ಲ ವೇಸ್ಟ್ ಆಗುತ್ತೆ ಎಲ್ಲ ಮೊದಲೆಲ್ಲ ತುಪ್ಪ ಎಲ್ಲ ಉಪಯೋಗಿಸ್ತಿರ್ತೀವಿ ತುಪ್ಪ ಕ್ವಾಸ್ಟ್ಲಿ ಮೊದಲೆ ಮತ್ತು ಅದಾದ್ಮೇಲೇ ಬಾಕಿದೆಲ್ಲ ಈಜಿ಼ ಇದೆ ಬಿಡಿ ಆಮೇಲೆಲ್ಲ ಹಲ್ವಾದಲ್ಲೀ ಲೈಕ್ ತುಪ್ಪ ಅಥ್ವ ಸೊರಿ ಜಾಗ್ರಿ ಅಥ್ವಾ ಇದು ಸಕ್ಕರೆ ಹಾಕಿದ್ಮೇಲೆ ಡ್ರೈ ಫ್ರೂಟ್ಸ್ ಹಾಕಿದ್ರೆ ಆಯಿತು ಬಟ್ ಅದು ಆಡಿಸ್ತಿರ್ಬೇಕಲ್ಲ ಅದು ಮೇಯ್ನ್ ಇಂಪಾರ್ಟೆಂಟ್ ಮತ್ತು ಇದು ಪಲಾವ್ ನಾನು ಇನ್ನೊಂದು ಏನು ಹೇಳಿದೆ ಅಂದರೆ ಪಲಾವ್ ವೆಜಿಟೇಬಲ್ ಪಲಾವು ಹೇಳ್ಬೋದು ವೆಜ್ ಬಿರಿಯಾನಿನು ಹೇಳ್ತಾರೆ ಜನ ಅದ್ಕೇ ಏನಂದರೆ ಪಲಾವ್ ಅಲ್ಲಿ ಪಲಾವ್ ಅಲ್ಲೀ ಲೈಕ್ ಆಮೇಲೆ ಕುಕ್ಕಿಂಗ್ ಏನು ಲೈಕ್ ಕೈ ಆಡ್ಸೋದು ಏನು ಇರೋದಿಲ್ಲ ಅಷ್ಟು ಬಟ್ ಏನಂದರೆ ಇದು ಅಂದ್ರೆ ಬೆ ಒನ್ ಸೆಕೆಂಡ್ ಒನ್ ಸೆಕೆಂಡ್ ಬಿರಿಯಾನಿ ಮತ್ತು ಪಲಾವ್ ಸ್ವಲ್ಪ ಬೇರೆ ಬೇರೆಯದು ನನಗೆ ಈಗ ನೆನ್ಪು ಆಯಿತು ಅಂದರೆ ಬಿರಿಯಾನಿದಲ್ಲಿ ಸ್ವಲ್ಪಾ ನಾವು ಪ್ರೊಸೆಸ್ ಕುಕ್ಕಿಂಗ್ ಪ್ರೊಸಸ್ ಸ್ವಲ್ಪ ಚೇಂಜ್ ಆಗುತ್ತೆ ಇಂಗ್ರಿಡಿಯಂಟ್ಸ್ ಸೇಮ್ ಇದ್ರು ಸಹ ಪಲಾವ್ ಅಲ್ಲಿ ಪಲಾವ್ ಅಲ್ಲಿ ಅಂದರೆ ನಾವು ಏನೇನು ಹಾಕ್ತೀವಿ ಲೈಕ್ ನೋಡಿ ಫಸ್ಟಿಗೇ ಎಣ್ಣೆ ಹಾಕಿ ಅದ್ರಲ್ಲಿ ಎಲ್ಲ ಸ್ಪೈಸಸ್ ಎಲ್ಲ ಹುರಿತೀವಿ ಹುರ್ದು ಆದ್ಮೇಲೆ ಅಂದರೆ ಕಟ್ಟಿಂಗ್ ಜಾಸ್ತಿ ಹೋಗುತ್ತೆ ಲೈಕ್ ಟೊಮೆಟೊ ಕಟ್ ಮಾಡ್ಬೇಕು ಆನಿಯನ್ ಕಟ್ ಮಾಡ್ಬೇಕು ಗಾರ್ಲಿಕ್ ಜಿಂಜರ್ ಮತ್ತು ಗೆಜ್ರೀ ಲೈಕ್ ನಿಮಗೆ ಯಾವ್ದುಯಾವ್ದ್ ತರಕಾರಿ ಬೀನ್ಸು ಅವೆಲ್ಲ ಹಾಕ್ಬೇಕಾಗುತ್ತಲ್ಲ ಅವೆಲ್ಲ ಅಂದರೆ ಕಟ್ ಮಾಡೊ ಪ್ರೊಸೆಸ್ ಸ್ವಲ್ಪ ಲೆಂದಿ ಆಗುತ್ತೆ ಅದೆ ಒಂದೇ ಕಟ್ ಮಾಡೋದೊಂದೇ ಮತ್ತು ಬಾಕಿದು ಏನೂ ಚಿಂತೆಯಿಲ್ಲ ಅದ್ರಲ್ಲೀ ಬಟ್ ಕಟ್ ಒನ್ ಮಾಡ್ಬೇಕಲ್ಲ ಅದೇ ತುಂಬ ದೊಡ್ಡ ಲೈಕ್ ಹೆಡೇಕ್ ಮತ್ತು ಚಾಲೆಂಜಿಂಗ್ ಸಹ ಮತ್ತು ಕಟ್ ಮಾಡುವಾಗ್ಲಿ ನಾವು ಕಾನ್ಸನ್ಟ್ರೇಟ್ ಮಾಡ್ಬೇಕಾಗುತ್ತೆ ಯಾಕಂದರೆ ಸ್ವಲ್ಪಾ ಕಟಿಂಗ್ ಆ ಕಡೆ ಈ ಕಡೆ ಆಯ್ತು ಅಂದರೆ ಶೇಪಿಗೆ ಹೋಗುತ್ತೆ ಶೇಪ್ ಆಗಿದ್ರು ಲೈಕ್ ಶೇಪಿದು ಹೋದರೆ ಪರವಾಗಿಲ್ಲ ನಮಗೆ ನಮ್ಮ ಫಿಂಗರ್ಸ್ಗೆ ಹತ್ಬೇಕಾ ಹತ್ತಿದರೆ ಮತ್ತೆಲ್ಲ ಕಟ್ಸ್ ಎಲ್ಲ ಬೀಳುತ್ತಲ್ಲ ಕೈ ಬೆರ್ಳು ಮೇಲೆ ಅದೆ ಪ್ರಾಬ್ಲಮ್ ಆಗುತ್ತೆ ಮತ್ತು ಮುಂದಿಂದೆಲ್ಲ ನಮ್ಮ ಡೈಲಿ ಕೆಲಸಕ್ಕೆ ಸ್ವಲ್ಪ ಅಫೆಕ್ಟ್ ಆಗ್ಬೋದು ಒಂದು ಎರಡು ದಿನ ಅದೇ ಅಂದರೆ ಕಟಿಂಗ್ ಒಂದು ಟಫ್ ಆಗುತ್ತೆ ನನಗೆ ನನ್ಗೆ ಪರ್ಸ್ನಲಿ ಇದು ಪರ್ಸ್ನಲ್ಲಾಗಿ ಹೇಳೋದು ಅಂದರೆ ಪಲಾವ್ ಅಲ್ಲಿ ಕಟಿಂಗ್ ವೆಜಿಟೇಬಲ್ಸ್ ಅದು ತುಂಬ ಟಫ್ ಆಗುತ್ತೆ ಮತ್ತು ಇದು ಸ್ವೀಟಲ್ಲಿ ಗೋಧಿ ಹಿಟ್ಟಿನ ಹಲ್ವಾ ಅಲ್ಲಿ ಲೈಕ್ ಕಂಟಿನ್ಯೂಯಸ್ ಆಗಿ ನಾವು ಅಲ್ಲೇ ಇರಬೇಕು ಅಲ್ಲೇ ಫುಲ್ ನಮ್ಮ ಕಾನ್ಸಂಟ್ರೇಶನ್ ಎಲ್ಲ ಅಲ್ಲೇ ಕೊಡಬೇಕು ಫುಲ್ ಎಲ್ಲ ಕೈ ಆಡಿಸ್ತಾ ಇರ್ಬೇಕು ಅದೆ ಮಾಡ್ಬೇಕಲ್ಲ ಅದೇ ಪ್ರಾಬ್ಲಮ್ ಮತ್ತು ಏನು ಇಲ್ಲ